ನಾನು ರಿಯಲ್ಮಿ ಒಂದು ಮೊಬೈಲ್ ತೊಗೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ಅದ್ರ ಕ್ಲ್ಯಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ ಫೀಚರ್ಸು ಮತ್ತು ಅದರದ್ದು ವಾಯ್ಸ ಮತ್ತು ಎಚ್ ಡಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನು ಚಾರ್ಜಿಗೆಲ್ಲ ಹಾಕಿದರೆ ಅದು ಬೇಗ ಚಾರ್ಜ್ ಆಗುತ್ತೆ ಮತ್ತು ಜಾಸ್ತಿ ಟೈಮ್ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡಲಿಕ್ಕಾಗತ್ತೆ ಮತ್ತು ನಿಮ್ಗೆ ಬೇ ನಮ್ಗೆ ಬೇಕಾದಷ್ಟು ಇದು ಇಡ್ಬೋದು ಝೂಮ್ ಮಾಡಲಿಕ್ಕೆ ಮತ್ತು ವಾಟ್ಸ್ಅಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲಾ ಪೋಸ್ಟ್ ಮಾಡಲಿಕ್ಕೆ ಎಲ್ಲ ಕ್ವಿಕ್ ಆಗಿ ಫೋರ್ ಜಿಗಿಂತ ಫಾಸ್ಟ್ ಆಗಿ ಹೋಗ್ತದೆ ತುಂಬಾ ಚೆನ್ನಾಗಿದೆ ಮೊಬೈಲ್ ಓಕೆ ಯಾರಾದರು ಇದನ್ನು ಯೂಸ್ ಮಾಡ್ಬೋದು